ನಾನೊಂದು ಬ್ಯಾಗ್ ತೊಗೊಂಡೆ ಆನ್ಲೈನಲ್ಲಿ ಅವ್ರಿಗೆ ನಾನು ಎಷ್ಟು ದೊಡ್ಡ ಬ್ಯಾಗು ಆರ್ಡ್ರು ಮಾಡಿದರೂ ಸಹ ಅವರು ನನಗೆ ಒಂದು ಹ್ಯಾಂಡ್ಪಸ್ ಅಷ್ಟಿದೆ ಅದನ್ನು ಕಳಿಸಿದ್ದಾರೆ ಆದರೂ ನಾನು ಯಾವ ರೆಡ್ ಹೇಳಿದರೆ ಅವರು ಬ್ಲ್ಯಾಕ್ ಕಳಿಸಿದ್ದಾರೆ ಅದು ಬ್ಲ್ಯಾಕ್ ಹೋಗಲಿ ಆ ಕಡೆ ಅದರದ್ದು ಕ್ವಾಲಿಟಿಯೇ ಇಲ್ಲ ನಾನು ಲೆದರ್ ಬ್ಯಾಗ್ ಅಂತ ನಾನು ತಿಳ್ಕೊಂಡು ಅದಕ್ಕೆ ಬುಕ್ ಮಾಡಿ ಅಮೌಂಟೆಲ್ಲ ಹಾಕಿದರೆ ಅವರು ನೋಡಿದರೆ ಬಟ್ಟೆ ಬ್ಯಾಗ್ ಕಳಿಸಿದ್ದಾರೆ ಅದರಲ್ಲಿ ಜಿಪ್ಸು ಒಂದೈದಾರು ಪ್ಯಾಕೆಟ್ಸಿರೋವಂಥದ್ದು ಸ್ವಲ್ಪ ಹೊರಗಡೆ ಹೋದರೆ ಏನಾದರೂ ದುಡ್ಡು ಆಮೇಲೆ ಏನಾದ್ರು ಥಿಂಗ್ಸ್ ತೊಗೊಂಡು ಇಟ್ಕಳಣ ಅಂತ ನಾನು ಆರ್ಡ್ರ್ ಮಾಡಿದರೆ ಅದು ಒಂದೇ ಜಿಪ್ ಇದೆ ಅದರ ಕಲ್ಲರು ನೋಡೋಕ್ಕಾಗ್ತಿಲ್ಲ ಉ ಆಮೇಲೆ ಕ್ಲಾತಿಂದು ಅದನ್ನು ತಗೊಂಡು ಹೋದರೆ ಒಂದು ಮರ್ಯಾದೆಯೂ ಇಲ್ಲ ಆ ಥರ ಇದೆ ನಾನು ಅದನ್ನು ತೋರ್ಸೋಕ್ಕೆ ನನಗೆ ನಾಚಿಕೆ ಆಗತ್ತೆ ಅದನ್ನು ಅಯ್ಯೋ ಇದು ಏನೇ ಇದು ಕೈಯಿಂದ ಮಾಡಿದ್ದೇನೇ ಬ್ಯಾಗು ಅಂತ ಕೇಳೋತ್ ಅಂತ ಥರ ಇದೆ ಅವರು ಕ ಯಾವುದನ್ನಾವು ಆರ್ಡ್ ಮಾಡ್ತೀವೋ ಅದನ್ನು ಕಳಿಸೋದು ಕಲರ್ಸ್ ಚೇಂಜ್ ಆದರೆ ಪರವಾಗಿಲ್ಲ ಆದರೆ ಅದರ ಸೈಝೆ ಹೆಚ್ಚುಕಮ್ಮಿ ಕೊಟ್ಟು ಕಳಿಸಿದ್ದಾರೆ ನಾನು ನೋಡಿದರೆ ದೊಡ್ಡ ಬ್ಯಾಗ್ ಆರ್ಡ್ರ್ ಮಾಡಿದ್ದರೆ ವ್ಯಾನಿಟಿ ಬ್ಯಾಗನ್ನ ಅವನು ಆ್ಯಂಡ್ಪರ್ಸ್ ಕಳಿಸಿದ್ದಾನೆ ಅದಕ್ಕೆ ಯಾರನ್ನ ಕೇಳಬೇಕು ಅಂದರೆ ಇಲ್ಲ ಮೇಡಮ್ ನಮ್ಮದೇನು ತೊ ಗೊತ್ತಿಲ್ಲ ನಮಗೆ ನೀವು ಇವ್ರನ್ನ ಕೇಳಿರಿ ನೀವು ಯಾರಿಗೆ ಆರ್ಡ್ರ್ ಮಾಡಿರ್ತೀರೋ ಅಮೆಝಾನೋ ಪ್ಲಿಪ್ಕಾರ್ಟೋ ಅವ್ರನ್ನ ಕೇಳಬೇಕು ನಾವು ತಂದು ಕೊಡೋದಷ್ಟೇ ಮೇಡಮ್ ನಮ್ಮದು ಅಂತ ಆ ಹುಡುಗ ಹೇಳ್ತಾನೆ ಏನು ಮಾಡಬೇಕು ಅದನ್ನು ಹಾಂ ದುಡ್ಡು ಹಿಂದಿರಿಗ್ಸ್ಕಳಕ್ಕೇ ಇನ್ನು ಒನ್ ಓರ್ ಟು ವೀಕ್ಸು ನಾನು ಕಾಯಬೇಕು ಈ ರೀತಿ ಆಗತ್ತೆ ನಾವು ಸುಮ್ಮನೆ ಹೋಗಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತರೋದು ಎಷ್ಟೋ ವಾಸಿಯಪ್ಪ ಇಂಥವೆಲ್ಲ ತರ್ಸ್ಕಬಾರ್ದು ಅಂತ ನನಗೆ ಅವಾಗನ್ನಿಸ್ತು ಏಕೆಂದರೆ ನಾನು ಸ್ಟವ್ ತರಿಸಿದಾಗ ಖುಷಿಯಾಗಿತ್ತು ಅಷ್ಟೇ ಬೇಜಾರು ಈ ಪರ್ಸ್ ತರ್ಸ್ದಾಗಾಗಿದೆ ನನಗೆ ಈ ಥರಯೆಲ್ಲ ಮೋಸ ಯಾಕೆ ಮಾಡಬೇಕು ನಮಗೆ ಅದ್ರಾಗೂ ನಮಗೆ ಸ್ವಲ್ಪ ಮನೆಯದೇ ರಿಸ್ಕ್ ಇರತ್ತೆ ಇನ್ನು ಈ ಪರ್ಸ್ಗಳದ್ದು ಬಗ್ಗೆ ತಲೆ ಕೆಡ್ಸ್ಕಳಕಾಗತ್ತಾ ಹೀಗೆಲ್ಲ ಮಾಡೋದು ಭಾರಿಯೇ ಅದಕ್ಕೆ ಆನ್ಲೈನೂ ಬೇಡ ಏನೂ ಬೇಡ ಅಂತ ಅನ್ಸೋಗಿದೆ ನನಗೆ